ನಮ್ಮ ಗ್ರಾಮಗಳಲ್ಲಿ ಆಡುವ ಆಟಗಳು ಯಾವ್ಯಾವು ಅಂದರೆ ನಮ್ಮ ಗ್ರಾಮಗಳಲ್ಲಿ ಎರಡು ಆಟವನ್ನು ತುಂಬ ಚೆನ್ನಾಗಿ ಆಡುತ್ತಾರೆ ಹಾಗೂ ಅವು ಅವುಗಳನ್ನು ಇವಾಗಾದರೂ ಆಡುತ್ತಾ ಬಂದಿದ್ದಾರೆ ಹಾಗೂ ಇವುಗಳಲ್ಲಿ ಇವು ಆಟವನ್ನು ಎಲ್ಲೆಲ್ಲಿ ಆಡುತ್ತಾರೆ ಎಂದರೆ ಶಾಲಾ ಮಕ್ಕಳಾಗಿರುವಂಥ ವಿದ್ಯಾರ್ಥಿಗಳು ಕ್ರೀಡೆಯಲ್ಲಿ ಕ್ಲಸ್ಟಾರ್ ಮಟ್ಟದಲ್ಲಿ ಆಡುತ್ತಾರೆ ಹಾಗೂ ದೊಡ್ಡ ದೊಡ್ಡ ದೊಡ್ಡ ದೊಡ್ಡ ವ್ಯಕ್ತಿಗಳು ಆ ದಸರಾ ಹಾಗೂ ಆಟಗಳಲ್ಲಿ ಈಗ ದಸರಾಂಗವಾಗಿ ಇಟ್ಟಿರುವಂತಹ ಆಟಗಳಲ್ಲಿ ಹೋಗಿ ಈ ಆಟವನ್ನು ಪ್ರದರ್ಶಿಸುತ್ತಾ ಬರುತ್ತಾರೆ ಇದು ನಮ್ಮ ಗ್ರಾಮ ಅಂತ ಅಲ್ಲ ಸುತ್ತ ಕಡೆ ಇದನ್ನು ಆಡುತ್ತಾರೆ ಈ ಆಟ ಬಂದು ಖೊ ಖೋ ಈ ಆಟವು ತುಂಬ ಚೆನ್ನಾಗಿರುತ್ತದೆ ಅಂದರೆ ಅಷ್ಟೇ ಕಠಿಣವಾಗಿ ಇರುತ್ತದೆ ಇವು ಈ ಆಟದಲ್ಲಿ ಇರುವ ಎಲ್ಲ ಆಟಗಾರರು ತುಂಬಾ ತುಂಬಾ ತುಂಬಾ ಒಳ್ಳೆಯ ಆಟಗಾರರಾಗಿರಬೇಕು ಹಾಗೂ ಗಮನವೆಲ್ಲ ಆಟದಲ್ಲೇ ಇರಬೇಕು ಈ ಆಟಕ್ಕೆ ಬೇಕಾಗಿರುವ ಆಟಗಾರರು ಎಷ್ಟು ಜನ ಅಂದರೆ ಎಂಟು ಜನ ಬೇಕಾಗುತ್ತದೆ ಹಾಗೂ ಮೂರು ಮಂದಿ ಓಡಬೇಕು ಅಂದರೆ ಕುಳಿತಿರುವವರು ಓಡುವವರನ್ನು ಮುಟ್ಟಬೇಕು ಹೇಗೆಂದರೆ ಕಂಬದಿಂದ ಒಬ್ಬ ಎರಡು ಕಂಬಗಳು ಇರುತ್ತವೆ ಒಂದು ಪೂರ್ವದ ಕಡೆ ಇನ್ನೊಂದು ದಕ್ಷಿಣದ ಕಡೆ ಇರುತ್ತದೆ ಈ ಒಂದು ಕಂಬದಿಂದ ಓಡಿ ಬಂದು ಕುಳಿತವರ ಕುಳಿ ಎಂಟು ಜನ ಕುಳಿತಿರುತ್ತಾರಲ್ಲ ಅದರಲ್ಲಿ ಒಬ್ಬರು ಯಾರಾದರೂ ಒಬ್ಬರನ್ನು ಮುಟ್ಟಿ ಖೋ ಎಂದು ಕೊಟ್ಟಾಗ ಆ ಎದ್ದ ಆಟಗಾರನು ಓಡುತ್ತಿರುವವರನ್ನು ಮುಟ್ಟಬೇಕು ಮುಟ್ಟಿದಾಗ ಒಂದು ಅಂಕ ಇವರಿಗೆ ಸೇರುತ್ತದೆ ಅಂದರೆ ವ ಎರಡು ಎರಡು ಗುಂಪುಗಳಿರುತ್ತವೆ ಪಸ್ಟ್ ಒಂದನೇ ಗುಂಪು ಕುಳಿತಾದ ಮೇಲೆ ಎರಡನೇ ಗುಂಪು ಇರುತ್ತಾರಲ್ಲ ಪ ಎರಡನೇ ಗುಂಪಿನವರು ಕುಳಿತು ಕುಳಿತಾಗ ಒಂದನೇ ಗುಂಪಿನವರು ಓಡಬೇಕು ಹೀಗೆ ಯಾರು ಹೆಚ್ಚು ಅಂಕಗಳನ್ನು ಗಳಿಸುತ್ತಾರಲ್ಲ ಅವರನ್ನು ಗೆದ್ದಿದ್ದಾರೆ ಎಂದು ಹೇಳಲಾಗುತ್ತದೆ ಹಾಗೂ ಇನ್ನೊಂದು ಕಬಡ್ಡಿ ಇದು ತುಂಬಾ ನಮ್ಮ ಗ್ರಾಮದಲ್ಲಿ ತುಂಬಾ ಚೆನ್ನಾಗಿ ಆಡುತ್ತಾರೆ ಶಾಲಾ ವಿದ್ಯಾರ್ಥಿಗಳು ಆಗಿರಬಹುದು ಊರಿನಲ್ಲಿರುವ ವ್ಯಕ್ತಿಗಳಾಗಿರಬಹುದು ತಿನ್ ತುಂಬ ಚೆನ್ನಾಗಿ ಆಡುತ್ತಾರೆ ಇದರದು ಇದೂ ಸಹ ಗುಂಪು ಆಟ ಆಗಿರುತ್ತದೆ ಈ ಆಟದಲ್ಲಿ ಏಳು ಜನ ಬೇಕಾಗುತ್ತಾರೆ ಒಬ್ಬರು ರೈಡರ್ ಆಗಿರುತ್ತಾರೆ ಇನ್ನವ್ರಷ್ಟು ಇನ್ನುಳಿದ ಜನರು ಕಬ್ ಈ ಆಟವನ್ನು ಎಲ್ಲರೂ ಕಬಡ್ಡಿ ಕಬಡ್ಡಿ ಎಂದು ಹೋಗಿ ಬೇರೆ ಮೈದಾನದಲ್ಲಿ ಅಂದರೆ ಆ ಕಡೆ ಮಿಯ್ದಾ ಎರಡು ಮೈದಾನಗಳು ಇರುತ್ತವೆ ಒಂದರಲ್ಲಿ ಮುಟ್ಟುವ ಗೆರೆ ಹಾಗೂ ಕ್ರಾಸ್ ಗೆರೆ ಬೋನಸ್ ಗೆರೆ ಹಾಗೂ ಎಂಡ್ ಲೈನ್ ಅಂತ ಇರುತ್ತದೆ ಆ ಎಂಡ್ ಲೈನ್ನ ಒಬ್ಬರು ಮೈದಾನದಲ್ಲಿರೋ ಆಟಗಳು ತುಳಿದರೆ ಅವರು ಔಟ್ ಆಗುತ್ತಾರೆ ಹಾಗೇ ಯಾರಾದರೂ ಒಬ್ಬರು ಆಟಗಾರ ಕಬಡ್ಡಿ ಕಬಡ್ಡಿ ಎಂದು ಉಚ್ಚರಿಸಿರಬೇಕು ಹಾಗೂ ಯಾರು ಎಷ್ಟು ಜನವನ್ನು ಮುಟ್ಟುತ್ತಾರೆ ನೋಡಿ ಅವರು ಹೆಚ್ಚು ಯಾರು ಆ ಎರಡು ಮೈದಾನದೊಳಗೆ ಇಬ್ಬರ ಗುಂಪಿನಲ್ಲಿ ಯಾರು ಹೆಚ್ಚು ಅಂಕಗಳನ್ನು ಗಳಿಸುತ್ತಾರೆ ನೋಡಿ ಅವ್ರಿಗೆ ಅವರೇ ಗೆದ್ದಿದ್ದಾರೆ ಎಂದು ಹೇಳುತ್ತಾರೆ